ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಬಳಕೆ ದಿನನಿತ್ಯದ ಜಗತ್ತಿನ ಬೆಳವಣಿಗೆಯೊಂದು ಯಲ್ಲಿ ಒಂದಾದ ಒಂದು ವೇಗವಾದ ಬೆಳವಣಿಗೆ ಎಂದು ಹೇಳಬಹುದು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನವು ತನ್ನ ಮಹತ್ತರವಾದ ಒಂದು ಸಾಧನೆಯನ್ನ ತೋರಿಸಿಕೊಟ್ಟಿದೆ ಅದರಂತೆಯೇ ಈ ಇಂಟರ್ನೆಟ್ ಬಳಕೆಯೂ ಕೂಡ ದಿನೇ ದಿನೇ ತುಂಬ ಬೆಳೆಯುತ್ತ ಹೋಗಿರುವುದು ಎಲ್ಲರ ಗಮನಕ್ಕೆ ಬಂದಿರುವುದು ಗೊತ್ತಾಗಿದೆ ಅದರಂತೆಯೇ ತಂತ್ರಜ್ಞಾನವು ದೇಶ ವಿದೇಶಗಳಲ್ಲಿರುವ ವಿಷಯವನ್ನು ಬಹುಬೇಗ ತಲುಪಿಸುವಲ್ಲಿ ತನ್ನ ಪಾತ್ರವು ತೋರಿಸಿಕೊಟ್ಟಿದೆ ಹಾಗೂ ಇಂಟರ್ನೆಟ್ ಅಂದರೆ ಜಾಲತಾಣಗಳು ಹಲವು ಭಾಷೆಗಳಲ್ಲಿ ತನ್ನ ಕೈಚಳಕವನ್ನು ತೋರಿಸಿರುವುದು ಸಂತೋಷದ ವಿಷಯವಾಗಿದೆ ಅದರಂತೆಯೇ ಕನ್ನಡ ಭಾಷೆಯಲ್ಲಿಯೂ ಕೂಡ ಈ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಬೆಳವಣಿಗೆ ತುಂಬ ವೇಗಬಾವಿ ಕಂಡಿರುವುದು ಎಲ್ಲರ ಗಮನಕ್ಕೆ ಬಂದಿರುವ ಸತ್ಯವಾಗಿದೆ ಕನ್ನಡ ಭಾಷೆಯು ತಂತ್ರಜ್ಞಾನ ಮತ್ತು ಇಂಟರ್ನೆಟ್ಟನ್ನು ಉಪಯೋಗಿಸಿಕೊಂಡು ಕೃತಕ ಬುದ್ದಿಮತ್ತೆ ಹಾಗೂ ಜ ಪ್ರತಿಕೋದ್ಯಮ ಬರವಣಿಗೆ ಲಿಪಿ ಮುಂತಾದವುಗಳು ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಹೆಜ್ಜೆಯನ್ನು ತೋರಿಸುತ್ತಾ ಬಂದಿದೆ ಮೊದಲೆಲ್ಲಾ ಕನ್ನಡ ಭಾಷೆಯಲ್ಲಿ ಹಾಗೂ ಪ್ರಾದೇಶಿಕ ಭಾಷೆಗಳಲ್ಲಿ ಈ ವ್ಯವಸ್ಥೆ ತುಂಬ ಕಡಿಮೆ ಆಗಿತ್ತು ಈಗ ಬೆಳೆಯುತ್ತ ಬೆಳೆಯುತ್ತ ಹೋದಂತೆ ತಂತ್ರಜ್ಞಾನವು ತನ್ನ ಒಂದು ಹೆಜ್ಜೆಯನ್ನು ಈ ಕ್ಷೇತ್ರದಲ್ಲಿ ಮೂಡಿಸುತ್ತಿರುವುದು ಶ್ಲಾಘನೀಯ ವಿಷಯವಾಗಿದೆ ಅದರಂತೆಯೇ ಹಲವಾರು ಕ್ಷೇತ್ರಗಳಲ್ಲಿ ಇದರ ಉಪಯೋಗವು ಮಹತ್ತರವಾಗಿ ಕಂಡುಬಂದಿರುವುದು ನಮ್ಮ ನಮ್ಮರೆಲ್ಲರ ಗಮನಕ್ಕೆ ಬಂದಿರುವ ವಿಷಯವಾಗಿದೆ ಈಗ ಇಂಟರ್ನೆಟ್ ಬಳಕೆ ಮನೆ ಮನೆಯಲ್ಲಿಯೆ ಉಪಯೋಗಿಸುವುದರಿಂದ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಾಶಸ್ತ್ಯವಿರುವುದರಿಂದ ಆ ಸರಕಾರಿ ಕಚೇರಿಗಳಲ್ಲಿ ಹಾಗೂ ಪ್ರತಿಕೋದ್ಯಮಗಳಲ್ಲಿ ಹಾಗೂ ಲಿಪಿ ಶಾ ಶಾಲಾ ಮಕ್ಕಳ ಬರವಣಿಗೆ ಹಾಗೂ ಎಲ್ಲ ಕಾರ್ಯಗಳಲ್ಲಿ ಇದು ತುಂಬ ಸಹಾಯಕವಾಗಿರುವುದು ಎಲ್ಲರ ಗಮನಕ್ಕೆ ಬಂದಿರುವ ವಿಷಯ ಇದರಿಂದ ಸಂತೋಷ ಪಡಬೇಕಾಗಿದ್ದು ಹೆಚ್ಚಾಗಿದೆ ಕರ್ನಾಟಕವು ಜಗತ್ತಿನ ತಂತ್ರಜ್ಞಾನದಲ್ಲಿ ಒಂದಾಗಿ ಮುಂದೆ ನಡೆಯುತ್ತಿರುವುದು ಕನ್ನಡಿಗರ ಹೆಮ್ಮೆಯ ವಿಷಯ ಎಂತ ಹೇಳಬಹುದು ಇಂಟರ್ನೆಟ್ ಬಳಕೆಯಿಂದ ಸಣ್ಣ ಕೆಲಸವು ಹಾಗೂ ತುಂಬ ಸಮಯವನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಸಹ ಬಹುಬೇಗ ಮುಗಿಯುತ್ತಿರುವುದು ಸಂತಸದ ವಿಷಯವಾಗಿದೆ ವಿದ್ಯಾರ್ಥಿಗಳಲ್ಲಿ ಈ ಜ್ಞಾನವು ಬಾಲ್ಯದಲ್ಲಿಯೇ ಅಳವಡಿಸಿಕೊಂಡಿರುವುದು ಈಗಿನ ಮಕ್ಕಳ ಒಂದು ಬೆಳವಣಿಗೆ ಆಗಿದೆ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ನಿಂದ ಭಾಷೆಯ ಬೆಳವಣಿಗೆ ಭಾಷೆಯ ವಿಶಾಲತೆ ಬೇರೆ ದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ಎಲ್ಲರೂ ಕನ್ನಡ ಭಾಷೆಯನ್ನ ತಿಳಿಯುವಂತಹ ಒಂದು ಒಂದು ಅವಕಾಶ ಈ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಮಾಡಿಕೊಟ್ಟಿದೆ ಇಂತಹ ಒಂದು ಕೃತಕ ಬುದ್ದಿಮತ್ತೆ ಪ್ರವೊ ಪ್ರವಾಸೋದ್ಯಮ ಸರಕಾರಿ ಕಚೇರಿ ಎಲ್ಲವುದರಲ್ಲೂ ಈ ಇದರ ಅಳವಡಿಕೆ ಲಾಭದಾಯಕವೂ ಆಗಿದೆ